ಶಾಲೆಯಲ್ಲಿ ನನಗೆ ಇಷ್ಟವಾದ ಸಬ್ಜೆಕ್ಟ್ ಬಂದ್ಬಿ ಬಯಲಜಿ ಬಯ್ಲಾಜಿ ನನಗೆ ತುಂಬ ಇಷ್ಟ ಆಗಿರೋ ಸಬ್ಜೆಕ್ಟು ಯಾಕಂದರೆ ಅದರಲ್ಲಿ ಎಲ್ಲ ನಾವು ನ್ಯಾಚುರಲ್ ಆಗಿ ಏನು ಏನು ನೋಡ್ತೀವಿ ಪ್ಲಾಂಟ್ಸ್ ಅನಿಮಲ್ಸ್ ಪ್ರಾಣಿಗಳು ಸಸ್ಯಗಳು ಅದ್ರ ಬಗ್ಗೆನೇ ಇಷ್ಟ ಓದ್ತೀವಲ್ವಾ ಅದಕ್ಕೆ ನನಗೆ ತುಂಬ ಇಷ್ಟ ಆಗ್ತಿತ್ತು ನನಗೆ ಬಯಲಜಿ ಸಬ್ಜೆಕ್ಟಲ್ಲಿ ಬಾಟ್ನಿ ಜುಯಾಲಜಿಸ್ ಅಂತ ಎಲ್ಲ ಪಾಟ್ಸ್ ಬರ್ತಾ ಇತ್ತು ಅದರಲ್ಲಿ ನನಗೆ ತುಂಬ ಇಷ್ಟ ಆಗ್ತಿತ್ತು ಅಂದರೆ ಪ್ರಾಣಿಗಳು ಲೈಕ್ ಜುಅಲಜಿ ಅಂತಾರಲ್ಲ ಆ ಕಾನ್ಸೆಪ್ ತುಂಬ ಇಷ್ಟ ಆಗ್ತಿತ್ತು ನನಗೆ ಬಯಲಜಿ ಚಿಕ್ಕೊಂದ್ ಚಿಕ್ಕದಿಂದ ಚಿಕ್ಕೋಳಿದ್ದಾಗಿಂದಾನು ತುಂಬ ಇಷ್ಟ ಪಟ್ಟು ಓದ್ತಿದ್ದ ಸಬ್ಜೆಕ್ಟು ಬಟ್ ನಾನು ಪಿ ಯು ಮಾಡಿಲ್ಲ ಪಿ ಯು ಮಾಡಿದ್ರೆ ನಾನು ಪಿ ಸಿ ಎಂ ಬಿ ತಗೋತಿದ್ದೆ ಬಿಕಾಸ್ ಅದರಲ್ಲಿ ಬಯಲಜಿ ಪಿ ಸಿ ಬಯಲಜಿ ಬರುತ್ತಲ್ವಾ ಅದಕ್ಕೆ ನನಗೆ ತುಂಬ ಇಷ್ಟ ಬಟ್ ನಾನು ಬೇರೆ ಕಾರಣಗಳಿಂದ ನಾನು ತಗೊಳ್ಳಕ್ ಆಗಿಲ್ಲ ನಾನು ಇಂಜಿನಿಯರಿಂಗ್ ಮಾಡ್ತಿದ್ದೀನಿ ಇಂಜಿನಿಯರಿಂಗಲ್ಲಿ ಬಯಲಜಿ ಸಬ್ಜೆಕ್ಟ್ ಇಲ್ಲ ಆದರೂ ನನಗೆ ಬಯಲಜಿ ತುಂಬ ಇಷ್ಟ ನಾನು ಚಿಕ್ಕೋಳು ಇದ್ದಾಗಿಂದನು ಆ ಸಬ್ಜೆಕ್ಟ್ನ ತುಂಬ ಓದಿದ್ದೀನಿ ನನಗೆ ಅದ್ರಲ್ಲಿ ತುಂಬ ಇಂಟ್ರಸ್ಟ್ ಇದೆ ಅದರಲ್ಲಿ ಎಲ್ಲ ನಾವು ತಿಳ್ಕೋಬೋದು ನಾವು ನೀ ಅಂದರೆ ದಿನ ಲೈಫಲ್ಲಿ ಏನೇನು ಇರುತ್ತೆ ಏನೇನು ನೋಡ್ತೀವಿ ಅದ್ರ ಬಗ್ಗೆನೇ ನಾವು ಸ್ಟಡಿ ಮಾಡ್ತೀವಿ ಅದರಿಂದ ನನಗೆ ಆ ಸಬ್ಜೆಕ್ಟ್ ತುಂಬ ಇಷ್ಟ ಆಗ್ತಿತ್ತು ಮತ್ತು ಬೇಗ ತಲೆಗೂ ತಲೆಗೂ ಹೋಗ್ತಿತ್ತು ಬಯಲಜಿ ಸಬ್ಜೆಕ್ಟು ಅದರಲ್ಲೂ ನಮ್ಮ ಲೆಕ್ಚರ್ಸು ತುಂಬ ಚೆನ್ನಾಗಿ ಟೀಚ್ ಮಾಡ್ತ ಇದ್ದರು ಆ ಟೀಚ್ ಮಾಡ್ತಿದ್ರ ಕಾರಣದಿಂದ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗೋದು ಹಂಗಾಗಿ ಓದಕ್ಕೂ ಒಳ್ಳೆಯ ಇಂಟ್ರೆಸ್ಟ್ ಬರ್ತಾ ಇತ್ತು ಬಯ್ಲಾಜಿ ಈಸ್ ಫೇವ್ರೆಟ್ ಸಬ್ಜೆಕ್ಟ್ ಆಲ್ವೇಸ್